ಹಲೋ ಮದುವೆನ ಬಟ್ಟೆ ಅಂಗಡಿಯಿಂದ ಮಾತಾಡ್ತಿರೋದು ಹಲೋ

ತುಂಬ ಸಹ ಸಿಲ್ಕಲ್ಲಿ ಬಂದಿದೆ ಕಾಟನಲ್ಲಿ ಬಂದಿದೆ ಜರ್ದೋಸಿ ವರ್ಕಲ್ಲಿ ಬಂದಿದೆ ಕಡೆಗೆ ಹೇ ಹಾಂ ಪಾರ್ಟಿ ವೇರಲ್ಲೂ ತುಂಬ ಚೆನ್ನ ಚೆನ್ನಾಗಿ ಹೊಸ ಕ್ಯಟ್ಲಾಕ್ ಐಟಮ್ ತುಂಬ ಬಂದಿದೆ ಅದಕ್ಕೂ ಡಿಸ್ಕೌಂಟ್ ಮಾಡಿದ್ದೀವಿ ಹಾಂ ಎರ್ಡು ಸಾರಿ ತಗೊಂಡರೆ ಇಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟು ಈಗೆಲ್ಲ ಮಕ್ಳು ಬಟ್ಟೆಯೆಲ್ಲ ತುಂಬ ಚೆನ್ನಾಗಿದೆ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿ ಚೆನ್ನಾಗೆ ಟಾಪ್ಸ್ ಎಲ್ಲ ಬಂದಿದೆ ಲಾಂಗ್ ಟಾಪ್ಸ್ ಕುರ್ತಾ ಶಾರ್ಟ್ಸ್ ಜೀನ್ಸ್ ಮೇಲೆ ಹಾಕೋದು

ಹಾಂ ಡಂಗ್ರಿಯೂ ಇದೆ ಮೇಡಮ್ ಅದೂನೂ ಬಂದಿದೆ ಹೊಸದೂ ಜೀನ್ಸ್ ಪ್ಯಾಂಟ್ ಬಂದಿದೆ ಜೀನ್ಸ್ ಪ್ಯಾಂಟು ಜೀನ್ಸ್ ಟಾಪು ಡಂಗ್ರಿಗೆ ನಿಮಗೆ ಒಂದು ಸಾವಿರ್ದಿಂದ ಸ್ಯಾಲ್ದಿಂದ ಹತ್ತು ಸಾವ್ರ್ದವರೆಗೂ ಇದೆ ಡಂಗ್ರಿ ಡಬ ಡಬಲ್ ಎಕ್ಸ್ ಎಲ್ ತ್ರೀಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಎಲ್ಲದೂ ಎಲ್ಲ ಸೈಜದು ಇದೆ ತುಂಬ ದಪ್ಪ ಇದ್ದೋರಿಗೆ ತುಂಬ ತೆಳ ಇದ್ದೋರಿಗೂ ಇದೆ ನಮ್ಮ ಅಂಗಡಿಲಿ ತುಂಬ ಚೆನ್ನಾಗಿದೆ ಬನ್ನಿರಿ ಹೊಸ ಹೊಸದು ವೆರೈಟಿ ಬಂದಿದೆ ಇವತ್ತು ಅಷ್ಟೇ ಪ್ಲಾಸ್ ಹಾಂ ಹ್ಞೂ ನೀವು ಬನ್ನಿ ಹೋಲ್ಸೇಲಲ್ಲಿ ಹೋಲ್ ಸೇಲಲ್ಲಿ ಹೋಲ್ ಸೇಲಲ್ಲಿ ಹಾಕೊಡುವ ಬನ್ನಿ ನೀವು ನಾವೂ ಆಯಿತು ಹೌದೌದು ಬರ್ತೀರಿ ಮೇಡಮ್ ನೀವು ನಮ್ಮ ಮೇಲೆ ನಾವು ವಿಶ್ವಾಸ ಇದ್ದು ನೀವು ಯಾವಾಗಲೂ ಬನ್ನಿ ಮೇಡಮ್ ನಾವು ನಿಮ್ಗೆ ಕಡ್ಮೆನೇ ಹಾಕೊಡುವಾ ಈಗ ಬನಾರಸ್ ಸಾರಿ ಎಲ್ಲೂ ಬಂದಿದೆ ನಿಮ್ಗೆ ಬನಾರಸ್ ಬೇಡ ಅಂದರೆ ಹೊಸ ಸಿಲ್ಕಲ್ಲಿ ಡಿಸೈನ್ ಸಾರಿ ಎಲ್ಲ ಬಂದಿದೆಯಲ್ಲ ಆ ಥರದ್ರಲ್ಲೂ ಸಾರಿ ತುಂಬ ಚೆನ್ನಾಗಿ ಚೆನ್ನಾಗಿ ಸಾರಿ ಎಲ್ಲ ಬಂದಿದೆ ಮಕ್ಳು ಬಟ್ಟೆಯಿದೆ ಪ್ಯಾಂಟ್ ಶರ್ಟ್ ಇದೆ ಮಕ್ಕಳಿಗೆ ಕುರ್ತಾ ಹಾಂ ಲುಂಗಿ ಪ ಲುಂಗಿ ಹಾಂ ಎಲ್ಲ ರಾಮ್ರಾಜ್ ಹಾಂ ರ ಹೌದು ಲುಂಗಿ ಪಾಣಿಪಂಜೆ ಬ್ಲೌಸ್ ಪೀಸು ಟಾವೆಲ್ಲು ಮೀಟರ್ ಬಟ್ಟೆನೂ ಇದೆ ಮೀಟರ್ ಬಟ್ಟೆನೂ ಇದೆ ಹೌದು ಮೀಟರ್ ಬಟ್ಟೆಯೂ ಇದೆ ಹೊಸ ಹೊಸ ವೆರೈಟಿನೂ ಇದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಮತ್ತು ನಾಳೆಯೂ ಹಾಂ ಕಾಟನ್ ಹಾಂ ಕಾಟನೂ ಇಳಕಲ್ಲು ಇದೆ ಮತ್ತು ಈ ಯಾವ್ದು ಅಂದರೆ ಇಳ್ಕಲ್ ಬರುತ್ತಲ್ಲ ಅದನ್ನೇ ಇದೆ ಕಡೆಗೆ ಎಂರೋಡಿ ಕಸೂತಿ ಕಸೂತಿಯೂ ಈಗ ಚೆನ್ನಾಗಿ ಚೆನ್ನಾಗಿ ಹಾಂ ಆ ಥರದ್ದರಲ್ಲೂ ಇದೆ ಕಾಟನ್ ಇದೆ ಆ ಇಳ್ಕಲ್ ಸಾರಿಯೂ ಇದೆ ಮೊನ್ನೆ ಅಷ್ಟೇ ಹೊಸ ಬಂಡಲ್ ಬಂದಿದೆ ಪಾರ್ಸೆಲೆಲ್ಲ ಎಲ್ಲ ತೆಗೆದು ಇಟ್ಟಿದ್ದೇವೆ ಬನ್ನಿ ಚೆನ್ನಾಗಿ ಚೆನ್ನಾಗಿ ಸಿಗುತ್ತೆ ನಿಮಗೆ ಯಾವಾಗಲೂ ಬರ್ತಿದ್ದೀರಲ್ಲ ಮೇಡಮ್ ಮತ್ತ್ಯಾಕೆ ಕೇಳಿ ಹಾಂ ಸಂಡೆಯೂ ಓಪನ್ ಇರುತ್ತೆ ಹೌದು ಸಂಡೇನೂ ಓಪನ್ ಹಾಂ ಸಂಡೇ ಬಂದರೆ ಚೆನ್ನಾಗಿ ಇರುತ್ತೆ ಏಕೆಂದರೆ ಸಂಡೇ ಮಧ್ಯಾಹ್ನ ಮೇಲೆ ಬನ್ನಿ ಈಗ ಕಸ್ಟಮರ್ ಕಡಿಮೆ ಇರ್ತಾರೆ ಬಾಕಿದು ದಿನ ಅಂದರೆ ರಶ್ ಇರ್ತೆ ಈಗ ಮತ್ತು ಶಿರ್ಸಿ ಜಾತ್ರೆಯೂ ಬಂತಲ್ಲ ತುಂಬ ತುಂಬ ರಶ್ ಇರ್ತಾರೆ ಹಾಂ ಇದೆ ಹತ್ತು ಸಾವಿರ ಹದ್ನೈದು ಸಾವಿರ ಇಪ್ಪತ್ತು ಸಾವಿರ ಇದೆ ಹೇವಿ ಹೆವಿ ರೇಂಜಲ್ಲೂ ಇದೆ ಲೊ ಕ್ವಾಲಿಟಿಯಲ್ಲೂ ಇದೆ ಒಂದು ಸಾವ್ರ ರೂಪಾಯಿದ್ದು ಬ ಬನಾರಸ್ ಸಾರಿ ಇದೆ ನೋಡಿ ನಿಮಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ಕೊಡುವ ನಾವು ಹಾಂ ಗಣಿ ಮಕ್ಳು ಪ್ಯಾಂಟು ಶರ್ಟು ಎಲ್ಲನೂ ಇದೆ ಹಾಂ ಲೇಡೀಸು ಮಕ್ಳದ್ದು ಹಾಂ ಎಲ್ಲನೂ ಇದೆ ಎಲ್ಲ ವೆರೈಟಿ ಸಿಗುತ್ತೆ ನಮ್ಮ ಅಂಗಡಿಲಿ ಹಾಂ ನ್ಯೂ ಪೇಷನಲ್ಲೂ ಇದೆ ಮೇಡಮ್ ಬನ್ನಿ ಕೊಡುವಾ ನಿಮಗೆ ತುಂಬ ಚೆನ್ನಾಗಿದೆ ಮಕ್ಳ ಬಟ್ಟೆಯೂ ಇದೆ ಹೆಣ್ಣು ಮಕ್ಳದ್ದು ಇದೆ ಗಣಿ ಮಕ್ಳದ್ದು ಇದೆ ಸಣ್ಣ ಕೂಸಿನ ಬಟ್ಟೆಯೂ ಇದೆ ನಿಮ್ಗೆ ಯಾವ ವೆರೈಟಿ ಬೇಕು ಎಲ್ಲ ವೆರೈಟಿಯೂ ನಮ್ಮ ಅಂಗಡಿಲಿ ತುಂಬ ಇದೆ ಬನ್ನಿ ನೀವು ಕಡಿಮೆ ರೇಟಲ್ಲೇ ಹೋಲ್ಸೇಲ್ ಹಾಕಿ ಕೊಡುವ ಆದಷ್ಟು ಕಡ್ಮೆ ಮಾಡಿಕೊಡುವಾ ಮತ್ತು ಜವಳಿ ಭರ್ತಿ ಅಂಥೇಳಿದ್ದೀರಲ್ಲ ಕೊಡುವಾ ನಿಮಗೆ ಕಡಿಮೆ ಮಾಡಿ ಆಯಿತು ಮೇಡಮ್ ಬರ್ರಿ ಕಾಯುತ್ತಿರ್ತೀವಿ ನಿಮಗೆ ಆಯ್ತು ಮೇಡಮ್